ಹಾಂ ಸರ್ ಗ್ಯಾಸ್ ಅಂಗಡಿ ಅವ್ರಾ ಹಾಂ ನಾನು ಗ್ಯಾಸ್ ಬುಕ್ ಮಾಡಿದ್ದೀನಿ ಬುಕ್ ಮಾಡಿ ಒಂದು ಟು ಡೇಸ್ ಆಯ್ತು ಬುಕ್ ಮಾಡಿ ಇನ್ನು ಬಂದಿಲ್ಲ ಸಿಲಿಂಡ್ರ್ ಬಂದಿಲ್ಲ ನಮ್ಗೆ ಸ್ವಲ್ಪ ಅರ್ಜೆಂಟ್ ಫಂಕ್ಷನ್ ಇತ್ತು ಆದಷ್ಟು ಬೇಗ ಸ್ವಲ್ಪ ಡೆಲಿವರಿ ಕೊಟ್ಟಿರೆ ಚೆನ್ನಾಗಿತ್ತು ನನ್ನ ಹೆಸ್ರು ಆ್ಯಂಟೋನಿ ಸ್ವಾಮಿ ಅಂತ ಹಾಂ ಇಲ್ಲಿ ಜನ್ನಾಪುರ ಕುರ್ಬುರ ಬೀದಿ ಶಿವ್ರಾಜ್ ಶಾಪ್ ನಿಯರ್ ರೋಡ್ ಜನ್ನಾಪುರ ಭದ್ರಾವತಿ

ಅಲ್ಲ ತುಂಬ ಲೇಟ್ ಆಗ್ತಿದೆ ಏಕೆಂದ್ರೆ ಮನೇಲಿ ಈಗ ಸಿಲಿಂಡರ್ ನಿಮ್ಗೆ ಗೊತ್ತಲ್ಲ ಸಿಲಿಂಡ್ರ್ ಇಲ್ಲದೆ ಏನು ಮಾಡೋಕಾಗಲ್ಲ ಸ್ವಲ್ಪ ಆದಷ್ಟು ಹೌದಾ ಸ್ವಲ್ಪ ಆದಷ್ಟು ಸ್ವಲ್ಪ ಟ್ರೈ ಮಾಡೋಕಾಗತ್ತ ಬೇಗ ಹಾಂ ಹಾಂ ನಾವು ಇಲ್ಲಿ ಅಕ್ಕಪಕ್ಕದ ಯಾರತ್ತಿರನು ಇಸ್ಕೊಳೊಂಗಿಲ್ಲ ಹಾಗಾಗೀ ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ವಲ್ಪ ಆದಷ್ಟು ಟ್ರೈ ಮಾಡಿ ಹಾಂ ಬುಕ್ಕಿಂಗ್ ನಂಬರ್ ಇಲ್ಲ ಜ ಬುಕ್ಕಿಂಗ್ ನಂಬರ್ ಬುಕ್ ಮನೇಲಿ ಬಿಟ್ಟು ಬಂದಿದ್ದೀನಿ ನಾನು ಹೊರ್ಗಡೆಯಿಂದ ಮಾತಾಡ್ತಿದ್ದೀನಿ ಯಾ ಅಲ್ಲ ಅದು ಒಂದು ನಿಮಿಷ ತಡಿರಿ ಹೇಳ್ತಿನಿ ಇಲ್ಲೆ ಮೊಬೈಲಲ್ಲಿ ಇದೆ ಹೇಳ್ತಿನಿ ಫೈವ್ ಫೋರ್ ಟು ಸವೆನ್ ಸಿಕ್ಸ್ ಒನ್ ಹಾಂ ಅದೆ ನಂಬ್ ನಂಬರ್ ಎಸ್ ಎಸ್

ಈ ಸರ್ತಿನೆ ತುಂಬ ಲೇಟ್ ಆಯ್ತಪ್ಪ ನಮಗೆ

ಇಲ್ಲ ಇಲ್ಲ ಓಪನ್ ಇರುತ್ತೆ ಪಕ್ದಲ್ಲಿ ಯಾರಾರು ಇರ್ತಾರೆ ನಾ ಡ್ಯೂಟಿಗೆ ಹೋಗಿರ್ತೀನಿ ಪಕ್ದಲ್ಲಿ ಯಾರಾರು ಇರ್ತಾರೆ ಕೊಟ್ಟೋಗಿ ಓಕೆ ಅಮ್ ಹಾಂ ಅಮೌಂಟೆಲ್ಲ ಕೊಟ್ಟೋಗಿ ಇರ್ತೀನಿ ಅಮೌಂಟೆಲ್ಲ ಕೊಟ್ಟು ಹೋಗ್ ಅಮೌಂಟು ಮತ್ತೆ ಬುಕ್ಕೆಲ್ಲ ಕೊಟ್ಟೋಗಿ ಇರ್ತೀನಿ ನೀವು ಓ ಟಿ ಪಿ ನಂಬರ್ ಬೇಕಾದ್ರೇ ನೀನು ಫೊ ಕಾಲ್ ಮಾಡಿ ನಾನು ಓ ಟಿ ಪಿ ನಂಬರ್ ಹೇಳ್ತಿನಿ ಅವೆಲ್ಲ ಪಕ್ದಲ್ಲೆ ಆ್ಯಂಡ್ ಓವರ್ ಮಾಡೋಗಿರ್ತೀನಿ